ಹಲೋ ಸರ್ ನಮಸ್ತೆ ತಾವು ವಿಯ ಟ್ರಾನ್ಸ್ಪೋರ್ಟಿಂಗ್ ಆಫೀಸ್ ಸರ್ ಸರ್ ನನ್ನ ನನಗೆ ಚಿತ್ರುಗದ ಚಿತ್ರದುರ್ಗಕ್ಕೆ ಒಂದು ಪ್ರೊಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಒಂದು ಟೂ ಮಂತ್ಸ್ ಅಥ್ವಾ ಒನ್ ಮಂತ್ ಮಿನ್ಮಮ್ ಅಂದ್ರೆ ಒನ್ ಮಂತ್ಸ್ ಮತ್ತು ಮುಂದೆ ಹೋಗ್ಬೋದು ಅದಕ್ಕೆ ನಂಗಲ್ಲೇ ಪ ಚಿತ್ರದುರ್ಗದಲ್ಲೇ ನನಗೆ ಓಡಾಡೋಕ್ ಒಂದು ಟೂ ವೀಲ್ ವೆಯಿಕಲ್ ಬೇಕಾಗಿತ್ತು ಲೇಡೀಸ್ ಹಾಂ ಹಾಂ

ಹಾಂ ಅಂದರೆ ಸ ಸರ್ ಸರ್ ನಾವು ಈಗಲ್ಲೇ ಬಂದು ಒಂದು ಟೂ ಮಂತ್ಸ್ ಅಲ್ಲಿರೋದು ನಮ್ಗೆ ಅದು ಅದು ಯಾವ ಥರ ಒಂದು ಬಾಡಿಗೆ ಮನೆ ಸಿಗುತ್ತೆ ಗೊತ್ತಿಲ್ಲ ಪಿ ಜಿ ಅದಕ್ಕೆ ನೀವು ನಮ್ಗೆ ಅಲ್ಲಿ ಡಿಸಲಿಂದ ವೆಹಿಕಲ್ ಆದರೆ ಚೆನ್ನಾಗಿರುತ್ತೆ ಮತ್ತು ಅಲ್ಲೆಲ್ಲೆಂಗೆ ಯಾವುದು ಹಾಂ ಹಾಂ ಸರ್ ಲೇಡೀಸಿಗೆ ಯಾವ್ದು ಕಂಫರ್ಟು ಅದು ಚೆನ್ನಾಗಿರುತ್ತೆ ಹಾಂ ಹಾಂ ಹಾಂ ಹೌದಾ ನಮ್ಗೆ ಸೇಫ್ಟಿಯೂ ಇರಬೇಕು ಮೈಲೇಜು ಕೊಡ್ಬೇಕು ರೀ ಯಾವುದು ಅಂದರೆ ನಾವು ಪ್ರಾಪರ್ ಸಿಟಿಯೊಳಗೆ ಎಲ್ಲ ಕೆಲಸ ಮಾಡಬೇಕು ಒಂದು ಮಂತ್ ಅದಕ್ಕೆ ಆ ಥರ ಹಾಂ ಸರ್ ಈಗ ಒಂದು ಮಂತ್ಲಿ ಪೇ ಮಾಡಬೇಕಾ ಏನು ಡೈಲಿ ಒಂದು ಹ್ಞೂ ಒಂದು ಹಾಂ ಹಾಂ ಹೌದಾ ಸರ್

ಅದು ವೆಹಿಕಲ್ಸದು ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ನೀವೇ ಹೊಣೆ ಇರ್ತೀರ ಯೂಸ್ ಮಾಡೋವಾಗ ಎಂಜಿನ್ ಪ್ರಾಬ್ಲಮ್ ಆಯ್ತಂದ್ರೆ ಆ ಥರ ಹಾಂ ಹಾಂ ಹಾಂ

ಹೌದು ಹಾಂ ಹಾಂ ಹಾಂ

ಆಯ್ತು ಸರ್ ನಾವು ಮಂತ್ಲಿಯೇ ಪೇ ಮಾಡೋದು ಅದನ್ನೀವು ಹೇಳಿದಿರಲ್ಲ ಅದ್ರ ಪ್ರಕಾರ ಹಾಕ್ತೀವಿ ನಮಗೆ ಡಿ ಎ ಡಿ ಎ

ಆಯಿತು ಹಾಂ ಡಾಕ್ಯುಮೆಂಟ್ಸ್ ರೀ ಹಾಂ ಹಾಂ ಅಡ್ವಾನ್ಸ್ ಹಾಂ ಆಯ್ತು ಆಂ ಥ್ಯಾಂಕ್ ಯು ಥ್ಯಾಂಕ್ ಯು